ನಮ್ಮ ಮನೆಯಲ್ಲಿ ಔಷಧಿಯ ಗುಣಗಳುಳ್ಳ ತುಳಸಿಯನ್ನು ಬೆಳೆಯುತ್ತೇವೆ ಮತ್ತು ಕಪ್ರುಳ್ಳಿ ಅನ್ನೋ ಗಿಡಗಳನ್ನು ಬೆಳೆಯುತ್ತೇವೆ ಅದರ ಕುರಿತು ಹೇಳಬೇಕಾದರೆ ಅದು ಹ್ಯಾಂಟಿ ಬಯೋಟಿಕ್ ಆಗೀ ಕೆಲಸ ಮಾಡುತ್ತೆ ತುಳಸಿ ಎಲೆಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ಬರಿ ಹೊಟ್ಟೆನಲ್ಲಿ ಸೇವಿಸಿದರೆ ತುಂಬ ಒಳ್ಳೇದು ಮತ್ತು ಕಪ್ರುಳ್ಳೀ ಅನ್ನು ಅಷ್ಟೇ ಅದು ಕೆಮ್ಮಿಗೆ ತುಂಬ ಒಳ್ಳೆಯ ಮನೆ ಮದ್ದಾಗಿದೆ ಕಪ್ರುಳ್ಳಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಪ್ರುಳ್ಳಿಗೆ ಸ್ವಲ್ಪ ಉಪ್ಪನ್ನು ಸೇವಿಸಿ ತಿನ್ನುವುದರಿಂದ ದಿನ ಕಳೆದಂತೆ ಕೆಮ್ಮು ಕಡಿಮೆಯಾಗುತ್ತದೆ ಅದೇ ರೀತಿ ತುಳಸೀಯನ್ನು ತುಳಸಿಯನ್ನು ಅಷ್ಟೇ ಅದು ಔಷಧೀಯ ಗುಣಗಳುಳ್ಳದ್ರಲ್ಲಿ ಅವು ತುಳಸಿಗೂ ಸಹ ಒಂದಾಗಿದೆ ಅದುರು ಜ್ ಅದು ಜೀರ್ಣ ಅಲರ್ಜಿ ಮತ್ತು ಮುಖಕ್ಕೆ ಎಲ್ಲಾದಕ್ಕೂ ತುಂಬ ಒಳ್ಳೆಯದು ತುಳಸಿ ಆದ್ದರಿಂದ ನಾವು ತುಳಸಿ ಸಸ್ಯಗಳನ್ನು ಮತ್ತೂ ಕಪ್ರುಳ್ಳಿ ಸಸ್ಯವನ್ನು ನಾವು ಮನೆಯಲ್ಲೇ ಬೆಳೆಯುತ್ತೇವೆ ಮತ್ತು ಅದನ್ನು ಆ್ಯಂಟಿ ಬಯೋಟಿಕ್ ಅಂತೆಯೇ ಭಾವಿಸುತ್ತೇವೆ ಅದೇ ತರಹ ಉಪಯೋಗಿಸುತ್ತೇವೆ